ನಮ್ಮ ದೇಶದಾಗ ನಮ್ಮ ದೇಶದಾಗ ಬಸ್ಗಳ ಫೆಸಿಲಿಟಿ ಸಾರಿಗೆ ಒಂದು ವ್ಯವಸ್ಥೆ ಬಗ್ಗೆ ನೋಡುವಾಗ ಬಹಳಷ್ಟು ದುಃಖ ಆಯ್ತದ ಬಹಳಷ್ಟು ನೋವಾಯ್ತು ಯಾಕಂತಂದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಭಾಳ ಜನರೆಷ್ಟು ಪರಳ ಪರದಾಡ್ತಾರೆ ಅಂದರೆ ಒಂದು ಊರಿನಿಂದ ಒಂದೆಷ್ಟೋ ಇನ್ನೂ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಬಂತು ಇವಾಗ ಆದ್ರೂ ಬಿ ಇನ್ನೂ ಊರೊಳಗೆ ಬಸ್ಗಳೆ ಇಲ್ಲ ಬಸ್ಗೊಳು ಇಲ್ಲ ಅಂತಂತಂದ್ರೆ ಅರ್ಥ ಒಬ್ಬೊಬ್ಬರು ಸ್ಕೂಲಿಗೆ ಹೋಗಬೇಕೆಂದ್ರೆ ಐದು ಐದು ಕಿಲೋಮೀಟರ್ ಹತ್ತತ್ತು ಕಿಲೋಮೀಟರ್ ಸಣ್ಣ ಮಕ್ಕಳೆಲ್ಲ ನಡ್ಕೊಳ್ತಾ ಹೊಯ್ತಾರಾ ಬರ್ತಾರೆ ಕೆಲವರು ಹಿಂದುಳಿತಾವ್ ಅದಕ್ಕಡಿಂದು ಮತ್ತೆ ಹೀಗೆ ಏಕೆಂದರೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋಂಥದ್ದು ಭಾಳ ಇದಿರ್ತದ್ ನಮ್ ದೇಶದಾಗ ಮಕ್ಕಳು ಹತ್ತತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅಂತಂತಂದ್ರೆ ಇದೇನು ಸಣ್ಣ ವಿಷಯ ಅಂತೂ ಅಲ್ಲ ಯಾಕೆಂದ್ರೆ ಮಕ್ಕಳು ಯಾವಾಗ ಸ್ಕೂಲ್ ಎಲ್ಲಿ ನಡ್ಕೊತಾ ಹತ್ತು ಕಿಲೋಮೀಟರ್ ನಡ್ಕೊತಾ ಹೋಗಿ ಅಲ್ಲಿ ಹೋಗಿ ಮತ್ತೆ ಟಯರ್ಡ್ ಆಗಿರ್ತಾರಾ ಸುಸ್ತು ಆಗಿರ್ತಾರೆ ಅಲ್ಲಿ ಹೋಗಿ ಏನು ಓದೋದು ಏನಾಗ್ತದ ಓದೋದು ಆಗಲ್ದು ಯಾವಾಗ ಓದೋು ಆಗಲ್ದು ಮಲ್ಕೊಬೇಕು ಅನಸ್ತದ ಅಷ್ಟು ದೂರೋಗಿ ಮತ್ತೆ ಮನೆಗೆ ಬಂದ ತಕ್ಷಣ ಮತ್ತೆ ಮನೆಗೆ ಓದ್ಲಾಕ್ ಆಯ್ತದ ಆಗಲ್ದು ಅಂದಾಗ ಮಕ್ಕಳಿಗೆ ಇಷ್ಟು ಕಷ್ಟ ಆಗ್ಲಾತದ್ ಅಂದರೆ ತಿಂಕ್ ಮಾಡ್ರಿ ಎಷ್ಟು ಇದಾಗ್ಲತ್ತವ ಅಂತ ಸೊ ಯಾವಾಗ ನಾವು ಸಾರಿಗೆ ವ್ಯವಸ್ಥೆ ಇದು ಆದಾಗ ನಮ್ಮ ಮಕ್ಕಳು ಓದ್ಲಿಕ್ ಹೇಗೆ ಆಗ್ತದ ಅವರು ಹೇಗೆ ಪಾಸ್ ಮಾಡಬೇಕು ಹೇಗೆ ಕ್ಲಿಯರ್ ಮಾಡ್ತಾರೆ ಅದು ಭಾಳ ಚಾಲೆಂಜಿಂಗ್ ಅದ ನಮ್ಮ ದೇಶದಾಗ ಇದು ಒಂದು ಸರಿ ಮಾಡಾಕು ಕಂಪೇರ್ ನಾವು ಹಳೇದಕ್ಕೆ ಒಂದು ಹೊಲಸ್ದರ ಬಹಳಷ್ಟು ಬದಲಾಗಿದೆ ಇಲ್ಲ ಅಂತ ಏನು ಹೇಳಾತಿಲ್ಲಾ ಮುಂಚೆ ಎಷ್ಟೊಂದು ಸಾವಿರಾರು ಲಕ್ಷ ಒಂದು ಊರುಗಳಿಗೆ ಬಸ್ಗಳು ಇರ್ತಿರಲಿಲ್ಲ ಈಗ ಸಲ್ಪ ಸಲ್ಪ ಸಲ್ಪ ಸಲ್ಪವಾಗಿ ಬಸ್ಗಳೆಲ್ಲ ಇತ್ತ ಬಂದಾವ್ ಇನ್ನೂ ಬಹಳಷ್ಟು ಇದಕ್ಕಿಲ್ಲ ಸೊ ಯಾವಾಗ ನಮಗೆ ಬಸ್ಗಳ ಫೆಸಿಲಿಟಿ ಇಲ್ಲಾಂತಂದ್ರೆ ಆ ಊರಿಂದ ಸಂಪರ್ಕ ಹೋಗ್ತದೆ ಪ್ರತಿ ಬಸ್ಗಳು ಇಲ್ಲ ಅಂತಂತಂದ್ರೆ ಮತ್ತೆ ಆಗುವಂಥ ಒಂದು ವ್ಯಾಪಾರದಲ್ಲಿ ಕೂಡ ವ್ಯತ್ಯಾಸ ಆಯ್ತದ್ ನಮ್ದ್ ನಮ್ಮ ದೇಶದ ಒಂದು ಆರ್ಥಿಕತೆ ಇದ್ರಾಗ್ ಥೋಡೆ ಹಿಂದಕ್ಕೆ ಇರ್ತದೆ ಇಲ್ಲಾಂದ್ರೆ ನೀವು ಸಾರಿಗೆ ವ್ಯವಸ್ಥೆ ಎಲ್ಲಿತರ ನೀವ್ ಕರೆಕ್ಟ್ ಆಗಿ ಇಕ್ಕೊಮಲ್ರಿ ಅಲ್ಲಿ ತನ ನಮ್ದಿದಾಗೊಂತದ್ ಡೌಟೆ ಸೊ ಹಾಗೆ ಯಾವುದು ಇದಿಟ್ಕೊಬಾರ್ದು ಸಾರಿಗೆ ವ್ಯವಸ್ಥೆ ಯಾವಾಗ ಠೀಕ್ ಆಯ್ತೋ ಯಾವಾಗ ರೆಡಿ ಆಯ್ತದ ಆವಾಗ ಓಕೆ ನಮ್ಮ ಆರ್ಥಿಕತೆ ಇದಾಯ್ತದ ಮತ್ತೆ ಆದ್ಮೇಗೆ ಇದು ಆದ್ಮೇಗೆ ಅದಾಯ್ತದ ಎಲ್ಲ ಒಂದು ಕರೆಕ್ಟ್ ಆಯ್ತಾ ಬರ್ತದೆ ಒಳ್ಳೆದಾಯ್ತಾ ಬರ್ತದೆ ಒಂದು ವೇಳೆ ನಮ್ಮ ಸಾರಿಗೆ ವ್ಯವಸ್ಥೆನೇ ಹಾಳಾಗಿದಿತ್ತು ಅಂದರೆ ಒಬ್ಬ ಒಂದು ಊರಿಂದ ಇನ್ನೊಂದು ಊರಿಗೆ ಹೇಗೆ ಹೋಗಬೇಕು ಹೇಗಿಲ್ಲ ಸೊ ಅದು ಪ್ರಾಬ್ಲಮ್ ಆಯ್ತದ ಸೊ ಹಾಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತಂದ್ರೆ ನಮ್ಮದು ಒಂದು ಇದು ಬರೋಬ್ಬರಾಗಿ ಇಟ್ಕೊಬೇಕು ಈಗ ಮತ್ತೆ ಈಗ ಆಗಿನಂಗೆ ಈಗೇನು ಅಷ್ಟು ಇದುನೂ ಇಲ್ಲ ಇವಾಗೆಲ್ಲ ಡೆವಲಪ್ ಆಗ್ತಾಯಿದೆ ದುಡ್ಡಿದೆ ಎಲ್ಲ ಇದೆ ನಮ್ಮ ದೇಶ ಆವಾಗಿನಂಗೆ ಇಂದಿಲ್ಲ ಕಾಂಗ್ರೆಸ್ ಸರ್ಕಾರ ಎಲ್ಲ ಚೆನ್ನಾಗಿ ಮಾಡ್ಕೋತಾ ಬಂತು ಅದು ತಂದು ಇಲ್ಲಿಟ್ಟಿದ್ದಾರೆ ಈಗ ನಾವು ಮುಂದೆ ಮಾಡ್ಕೋತಾ ಹೋಗಬೇಕು ಇದು ನಮ್ಮ ಕರ್ತವ್ಯ